ನಾನೀಗ ಒಂದು ಹೊಸ ಕೆಲ್ಸದಲ್ಲಿ ಸೇರ್ಕೊಂಡಿದ್ದೆ ಹೇಗಂದ್ರ ಅದು ನನ್ಗೆ ಗೊತ್ತಿದಿಲ್ಲ ಈಗ ಅದಲಿಂದ ನಾನು ಅನೇಕ ಅನೇಕ ವಿಷಯಗಳು ತಿಳ್ಕೊಳ್ಳಕ್ಕೆ ನನಗೆ ಸಹಾಯ ಆಗ್ಯದೆ ಹೆಂಗ ಅಂತಂದ್ರೆ ಅವರೆಲ್ಲ ಮನೆ ಕೆಲಸ ಮಾಡಂಥ ಹೆಣ್ಣು ಮಕ್ಕಳು ಅವ್ರಿಗೆ ಹೆಂಗೆ ಮನೆ ಕೆಲಸ ಮಾಡ್ರು ಅಂತಂದ್ರೆ ನನಗೆ ಅರ್ಥನೇ ಆಯ್ತಿದಿಲ್ಲ ಅವರು ಮನೆ ಕೆಲಸ ಮಾಡದಂದ್ರೆ ಅವ್ರಿಗೆ ಹೋಗಿ ಎಲ್ಲಿ ಹುಡುಕಬೇಕು ಹೆಂಗೆ ಮಾಡಬೇಕು ಅವ್ರಿಗೆ ಏನು ಹೇಳಬೇಕು ಅಂತಹೇಳಿ ನನಗೆ ಗೊತ್ತೇ ಅಯ್ತಿದಿಲ್ಲ ನಾವು ಎಲ್ಲಂದರಲ್ಲೆ ಅವರಿಗೆ ಹೋಗಿ ಹಿಡಿತ್ತಿದೆವು ಈಗ ನನಗೆ ಅದಿಲಿಂದ ಏನು ಕಲಿತ್ಹಂಗ್ ಆಗ್ಯದ ಅಂತಂದ್ರೆ ಅವರು ಮನೆಗೇ ಹೋಗಬೇಕು ಮನೆ ಕೆಲಸ ಮಾಡ್ಹಂಥ ಮನೆಗಳಿಗೆ ಹೋಗಿ ಅವ್ರಿಗೆ ಮಾಹಿತಿ ಹೇಳಬೇಕು ಏನು ಅಂದ್ರೆ ನಾವು ಮನೆ ಕೆಲ್ಸದವ್ರು ಮನೆ ಕೆಲ್ಸದವ್ರು ಇದ್ದೆವು ನಾವು ಮನೆ ಕೆಲಸದವ್ರೂ ಅವ್ರಿಗೆ ಕೆಲವೊಂದು ನೇಮಗಳಿವೆ ಏನು ಅಂತಂದ್ರೆ ಅವರು ಬಟ್ಟೆ ಒಗಿಲಿಕ್ಕ ಎಷ್ಟು ಪೈಸ ಮನೆಸಿಡ್ಲಕ್ಕ ಎಷ್ಟು ಪೈಸ ಮತ್ತು ಭಾಂಡೆ ತೊಳಿಲಿಕ್ಕ ಎಷ್ಟು ಬ ಪೈಸ ಇಂತವೆಲ್ಲಾ ನನಗೆ ಗೊತ್ತಿದಿಲ್ಲ ಅದಕ್ಕೆ ಈ ಕೆಲ್ಸದಾಗ್ ಬಂದಮ್ಯಾಲ ನನಗೆ ಇಂತವೆಲ್ಲಾ ಗೊತ್ತಾಗ್ಯದ ಅದಕ್ಕೆ ಈಗ ಏನು ಮಾಡತಿದೆವು ನಾವು ಅಂತಂದ್ರೆ ನಾನು ಈಗ ಪ್ರತೀ ಒದೊಂದು ಏರ್ಯಾಗಳಿಗೆ ಹೋಗಿ ಒಬೊಬ್ರ ಮನೆಗಳ್ಗೆ ಹೋಗಿ ಅವ್ರಿಗೆ ಇಂಥ ವಿಷಯಗಳೆಲ್ಲಾ ತಿಳಿಸ್ಲತಿದೆವ್ ಅವ್ರು ಬಿ ಅವ್ರಿಗೆ ಬಿ ಪಾಪ ಇಂಥದ್ ಅನುಭವ ಇದ್ದಿದಿಲ್ಲ ಅವ್ರ್ಗೆ ನಾಚಿಕೆ ಸ್ವಭಾವ ನಾವು ಕೆಲಸ ಮಾಡೋವ್ರು ನಾವು ಹೀನರು ಅಂತಹೇಳಿ ಅವರಿಗಿತ್ತು ಆದ್ರೆ ಇದೊಂದು ಒಕ್ಕೂಟದಲ್ಲಿ ನಮ್ಗೆ ಏನಾಗ್ಯದ ಅವ್ರಿಗೆ ಬಿ ಮುಂದಕ್ಕೆ ತರಬೇಕು ನಾವ್ನು ಹುಷಾರ್ ಆಯ್ತೆವು ಅವ್ರಿಗೆ ಬಿ ಹುಷಾರು ಮಾಡ್ಬೇಕು ಅಂತಹೇಳಿ ನನಗೆ ಈಗ ಹೆಚ್ಚಿಗೆ ಮಾಹಿತಿ ತಿಳ್ಕೊಂಡು ಹಂಗೆ ನನ್ನ ನನ್ಗೆ ಅನಿಸ್ತದ ಈಗ ಯಾಕನ್ನು ಈ ಕೆಲವು ಸರಿ ಅವರಿಗೆಲ್ಲ ಒಟ್ಟಿಗೆ ಕರಿತೇವೆ ಮೀಟಿಂಗ್ ಮಾಡ್ತೇವೆ ನಿವೇಷ್ಟು ಮನೆಗಳ್ದು ಮಾಡ್ತೀರಿ ನಿಮ್ಗೆ ಎಷ್ಟು ಪೈಸ ಸಿಗ್ತದೆ ನಿಮ್ಗೆ ಎಷ್ಟು ಜನ ಮಕ್ಳು ಇದ್ದಾರೆ ಹೆಂಗೆ ಜೀವನ ನಡೆಸ್ತೀರಿ ಮಕ್ಕಳು ಶಾಲೆಗ್ ಹೊಯ್ತಾರ ಇಲ್ಲ ನಿಮ್ಮ ಗಂಡ ಏನ್ಮಾಡ್ತಾರೆ ಅವ್ರದ್ದು ಫುಲ್ ಫ್ಯಾಮ್ಲಿದು ವಿಶ್ಚಯ ವಿಷಯಗಳೆಲ್ಲಾ ನಾವು ತಿಳ್ಕೊಳ್ತೀವಿ ನಾವು ಅವರವ್ರ ಕಷ್ಟಗಳು ನಮ್ಗೆ ನಮ್ಮ ತೆಲ್ಯಾಗ ಬರ್ತವೆ ಈಗ ಎಲ್ಲರು ಹೇಳ್ತರ ಅವರವ್ರ ಕಷ್ಟಗಳೆಲ್ಲಾ ಹೇಳ್ತರ ಆದ್ರೆ ನಾವು ಏನ್ಮಾಡ್ತೇವು ಒಬ್ರ ಕಷ್ಟ ಒಬ್ಬನ ಮುಂದೆ ಹೇಳಕ್ಕೆ ಹೋಗ್ಲಿಕಿಲ್ ನಾವು ಯಾಕಾನು ಅಂದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ ಆಯ್ತದೆ ಅವ್ರ ಕ ಇವ್ರ ಸಮಸ್ಯೆ ಬಂದು ಇವ್ರಿಗೆ ಹೇಳೋದು ಅವ್ರ ಕಷ್ಟ ತಂದು ಇವ್ರಿಗೆ ಹೇಳೋದು ಒಂದು ಅದು ಸರಿಯಲ್ಲ ಸರಿಯಾದ ಕೆಲಸ ಅಲ್ಲ ನಮ್ಮದು ನಮ್ಮದು ವಿಷ್ಯ ಅಲ್ಲ ನಮ್ಮದು ಅವರವ್ರ ಕಷ್ಟಗಳು ನಂಬಲ್ಲೇ ಬಚ್ಚಿಟ್ಕೊಂಡು ಅವರು ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡುತ ನಂಬಳಿ ಭಾವನೆಗಳು ಇವೆ ಅವು ಈಗ ನಾವು ಮುಂದೆ ತಿಳಿಸಬೇಕಾಗ್ತದ್ ಅವ್ರಿಗೆ ಏನ್ಮಾಡ್ತೇವೆ ನಾವು ಒಂದು ಹತ್ತು ಏರಿಯಾವ ಈಗೊಂದು ಹತ್ತು ಏರ್ಯಾ ಮಾಡಿದೆವು ಇನ್ನೊಂದು ಹತ್ತು ಏರ್ಯಾ ಮಾಡ್ದೇವು ಒಂದು ಒಂದು ಇಪ್ಪತ್ತು ಏರ್ಯಾ ಆಯ್ತು ಇಪ್ಪತ್ತು ಏರ್ಯಾ ಮಾಡಿದ್ರಾಗ ಆಗೇನಾಯ್ತದೆ ನಮ್ಗೆ ಅವರವ್ರ ಏರ್ಯಾಲಿಂದ ಒದೊಂದು ಲೀಡರ್ಸ್ ಆಯ್ಕೆ ಮಾಡ್ತೇವೆ ನಾವು ಆಯ್ಕೆ ಮಾಡಿ ಅವ್ರಿಗೆ ಒಂದು ಮೀಟಿಂಗ್ ಮಾಡ್ತೇವೆ ನಾವು ಮೀಟಿಂಗ್ ಮಾಡಿ ಅವರವ್ರ ಸಮಸ್ಯೆಗಳೆಲ್ಲಾ ಕೇಳ್ತೀವಿ ನಾವು ನೋಡಮ್ಮ ನಿಮ್ಮ ಸಮಸ್ಯೆಗಳು ಇಂತವ್ ಇವೆ ಇವ್ನಾವೆ ಪರಿಹಾರ ಹ್ಯಾಂಗ ಮಾಡಿಕೋಬೇಕು ನಾವು ಹ್ಯಾಂಗೆ ಹುಡುಕ್ಬೇಕು ಇವು ಇದಕ್ಕೆ ಯಾರಿಗ್ ಸಿಗ್ತ ಇದಿರ್ಲಿಲ್ಲ ಪರಿಹಾರ ನಾವು ಯಾರ ಬಳಿ ಸಿಗ್ತದೆ ನಮಗೆ ಅಂತಹೇಳಿ ನಾವೇನು ಮಾಡಬೇಕು ಅವ್ರ ಸಮಸ್ಯೆಗಳೆಲ್ಲಾ ತೊಕ್ಕೊಂಡು ಕಾನೂನು ಬಗ್ಗೆ ಆಗಲಿ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಆಗಲಿ ಬಾಲ್ಯ ವಿವಾಹದ್ ಬಗ್ಗೆ ಆಗಲಿ ಇವರಿಗೆಲ್ಲಾ ಇಂಥವೆಲ್ಲಾ ವಿಷ್ಯಗಳು ನಾವು ಇಟ್ಟುಕೊಂಡು ಇಂಥ ವಿಷಯಗಳೆಲ್ಲಾ ಯಾರಿಗೆ ತಿಳಿಸ್ಲಿಕ್ ಸಾಧ್ಯ ಆಯ್ತದ ಯಾರು ಬಂದು ಇವ್ರಿಗೆ ಛಂದ ಮಾಹಿತಿ ಹೇಳ್ತಾರ ಅಂತಹೇಳಿ ನಾವೇನು ಮಾಡಬೇಕು ಅಂತ ಆಫೀಸ್ಗಳಿಗೆ ಹೋಗಿ ಭೇಟಿ ಮಾಡಿ ಮೀಟಿಂಗ್ ದಿನ ಅವ್ರಿಗೆ ಕರ್ಕೊಂಡು ಬಂದು ನೋಡಮ್ಮ ನಮ್ಮ ಹೆಣ್ಣು ಮಕ್ಕಳಿಗೆ ಇಂತವ್ರ್ ಇದ್ದಾರೆ ಮನೆ ಕೆಲಸ ಮಾಡಂಥ ಹೆಣ್ಣು ಮಕ್ಕಳು ಅವರಿಗೆ ಓದು ಬರಹ ಬರ್ಲಾರ್ದಂಥ ಮಕ್ಳು ಇದ್ದಾರೆ ಅವ್ರಿಗೆ ಏನ್ಮಾಡ್ಬೇಕು ನೀವು ಬಾಲ್ಯ ವಿವಾಹದ್ ಬಗ್ಗೆ ಮಾಹಿತಿ ಕೊಡಬೇಕು ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾಹಿತಿ ಕೊಡಬೇಕು ಅಂತಹೇಳಿ ನಾವ್ರಿಗೆ ಕೇಳಿದಾಗ ಅವ್ರು ಬಂದು ಏನ್ಮಾಡ್ತಾರೆ ಮೀಟಿಂಗ್ನಲ್ಲಿ ಅವ್ರಿಗೆಲ್ಲಾ ಚಂದ ತಿಳಿಸಿಕೊಡ್ತಾರೆ ಆಗ ಆ ವಿಷಯಗಳು ಅವ್ರು ಬಿ ತಿಳ್ಕೊಳ್ತಾರೆ ನಾವು ಬಿ ತಿಳ್ಕೊಳ್ತೇವ್ ನಾವು ಬಿ ಮುಂದೆ ಬರ್ತೆವು ಹೆಣ್ಣು ಮಕ್ಕಳು ಸಹ ಮುಂದೆ ಬರ್ಲಕ್ಕ ಸಾಧ್ಯ ಆಗ್ತದೆ ಅದಕ್ಕೆ ಇಂಥವೆಲ್ಲಾ ಅನೇಕ ಸಮಸ್ಯೆಗಳು ಅವ ಆ ಸಮಸ್ಯೆಗಳೆಲ್ಲ ಕ್ಕ ನಾವು ಪರಿಹಾರ ಮಾಡಿಕೊಂಡು ನಾವು ಮುಂದೆ ಬಂದು ಸಾಧನೆ ಮಾಡಿದ್ರೆ ನಾವು ಬಿ ಹುಷಾರು ಆಯ್ತೆವು ಹುಷಾರಾಗಿ ಇನ್ನು ಹೆಚ್ಚಿನ ಜನ ಸಂಖ್ಯೆ ತಿಳಿಸ್ಲಾಕ ನಮ್ಗೆ ಸಾಧ್ಯ ಅಯ್ತದೆ ಅವ್ರು ಸಹ ಮುಂದೆ ಬರ್ತಾರಾ ನಾವು ಸಹ ಮುಂದೆ ಬರ್ತೆವು ನಮಗೆ ಜ್ಞಾನ ಬೆಳೀತದ ಅವ್ರಿಗೂ ಜ್ಞಾನ ಬೆಳೀತದ ಮತ್ತು ಏನ್ಮಾಡ್ಬೇಕು ಅಂತಂದ್ರೆ ಅವ್ರ ಮಕ್ಕಳು ಬಾಲ್ಯ ವಿವಾಹದಲ್ಲಿ ಮದುವೆ ಮಾಡ್ ಮಾಡೋದನ್ನು ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಅವ್ರಿಗೆ ಮಕ್ಳಿಗೆ ಸ್ವಲ್ಪ ಎಜ್ಕೇಶನ್ ಕೊಡ್ಲಿಕ್ಕ ಸುಲಭ ಆಗ್ತದ ಯಾಕಂದ್ರೆ ಬೇಗ ಮದುವೆ ಮಾಡ್ದೇವು ಅಂದ್ರೆ ಮಕ್ಳ ಜೀವನ ಹಾಳಾಗ್ತದ ಮಕ್ಳದ್ದು ಜೀವನ ಹಾಳಾಗ್ತದ ಮ ದ ತಕ್ಕ ಏಜಿನಲ್ಲಿ ಹದಿನೆಂಟ್ರಲ್ಲಿ ಹದಿನೆಂಟರಿಂದ ಇಪ್ಪತ್ತೊಂದರ ಏಜಿನ್ವರೆಗೆ ಮಕ್ಳಿಗೆ ಯೌವನಸ್ತ್ ಹುಡುಗ್ಯಾರ್ಗಿ ಮದುವೆ ಮಾಡಬಾಡ್ದು ಇಂಥವೆಲ್ಲಾ ನಾವು ತಿಳಿಸ್ಕೊಡ್ತೇವೆ ನಮಗೆ ಮೊದ್ಲು ಗೊತ್ತಿದಿದ್ದ ಈಗ ನಾವು ತಿಳ್ಕೊಂಡಿದ್ದೆವ್ ಇದರಲಿಂದೆಲ್ಲ ತಿಳ್ಕೊಂಡು ನಾವು ಸಹ ಮುಂದು ಬರ್ತಾ ಇದ್ದೇವೆ ಇದಲಿಂದ ನಾನು ಕಲಿತಂಥ ಪಾಠ ಏನಂತಂದ್ರೆ ಇಂಥ ವಿಷಯಗಳೆಲ್ಲ ನನಗೆ ಕೊನೆದಿದಿಲ್ಲಈಗ ಇದ್ರಾಗ್ ಒಕ್ಕೂಟದ ಬಂದ ಮ್ಯಾಲೆ ಇಂಥ ವಿಷಯಗಳೆಲ್ಲಾ ನಾನು ತಿಳ್ಕೊಂಡಿದ್ದೆ